ಕರ್ನಾಟಕ ವ್ಯಾಪಾರ ವಲಯವು ಸಾಂಸ್ಕೃತಿಕ ಸಾಮಾಜಿಕ ಬಹಳ ದೊಡ್ಡ ಕೊಡುಗೆ ನೀಡುತ್ತದೆ ಎಸ್ಪೆಷಲಿ ಬಂದ್ಬಿಟ್ಟು ಪಾರಂಪರಿಕ ಹೊಟ್ಲುಗಳು ಸಾಂಸ್ಕೃತಿಕ ಪ್ರವಾಸೋದ್ಯಮದಲ್ಲಿ ರಾಜ್ಯದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಪ್ರವಾಸೋದ್ಯಮದ ಮೂಲಕ ಪ್ರಚಾರ ಮಾಡುತ್ತದೆ ಎಕ್ಸಾಂಪಲ್ಲು ಮೈಸೂರಿನ ಅರಮನೆಗಳು ಹಂಪಿ ಐತಿಹಾಸಿಕ ತಾಣಗಳು ಮತ್ತು ಹಳೆ ಶೈಲಿಗಳ ಹೋಟೆಗಳು ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತದೆ ಆಮೇಲೆ ಬಂದ್ಬಿಟ್ಟು ಮೈಸೂರು ಸಿಲ್ಕು ಬಟ್ಟೆ ವಸ್ತ್ರ ವಸ್ತ್ರದಲ್ಲಿ ಬಂದರೆ ಬಟ್ಟೆಗಳು ಮೈಸೂರು ಸಿಲ್ಕು ಇಳ್ಕಲ್ ಸೀರೆ ಮತ್ತು ಹಸ್ತಕಲಾ ಉತ್ಪನ್ನಗಳು ರಾಜ್ಯದ ಆರ್ಥಿಕತೆಗಳನ್ನು ಬೆಂಬಲಿಸುತ್ತದೆ ಭಾರತೀಯ ರಾಜ್ಯ ತಿನಿಸುಗಳು ರಾಜ್ಯ ಪ್ರಾಚೀನ ಹಿಡಿಯುತ್ತದೆ ಸ್ಥಳೀಯ ವ್ಯಾಪಾರ ಹಸ್ತಕಲಾ ಉದ್ಯಮ ಕೃಷಿ ಉತ್ಪನ್ನಗಳ ವ್ಯಾಪಾರ ಮತ್ತು ಸಣ್ಣಕೈಗಾರಿಕೆಯ ಸ್ಥಳೀಯ ಜನಾಂಗದ ಜೀವನೋತ್ಪಾದನವನ್ನು ಸುಧಾರಿಸುತ್ತದೆ ಮತ್ತು ಕೆಲವರಿಗೆ ಉದ್ಯೋಗ ವಶಕ್ ಅವಕಾಶಗಳನ್ನು ಕೊಡುತ್ತದೆ